ಹಲೊ ನಾನು ನಾವು ಹಾ ಅಡಿಗೆಯ ಪ್ರತಿನಿತ್ಯ ನಾವು ಸೇವಿಸುವಂಥ ಆಹಾರ ಇದನ್ನು ನಾವು ಯಾವ ರೀತಿ ಮಾಡಬೇಕು ಹೇಗೆ ಕಲಿತೆ ಅನ್ನೋದರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ನಾವು ಅಡುಗೆಯನ್ನ ಸುಮಾರು ಚಿಕ್ಕ ವಯಸ್ಸಿನಿಂದಲೇ ಅಡುಗೆಯ ಬಗ್ಗೆ ತುಂಬ ಆಸಕ್ತಿಯಿಂದ ಅಡುಗೆ ಮಾಡೋದನ್ನು ಕಲ್ತು ಕಲ್ತುಕೊಂಡಿರೋದು ಇದನ್ನು ಯಾವ ರೀತಿ ಕಲ್ತುಕೊಂಡ್ವಿ ಅಂದರೆ ನಾವು ಹುಟ್ಟಿದ್ವಂದು ಚಿಕ್ಕದೊಂದು ಚಿಕ್ಕದೊಂದಳ್ಳಿ ಅಲ್ಲಿ ಏನು ಅಂದರೆ ಸೌದೆ ಒಲೆಯಿಂದ ಅಡುಗೆ ಮಾಡೋವಂಥ ಮಾಡೋದು ಕ ಒಳ್ಕಲ್ಲಿಂದ ಖಾರ ರುಬ್ಬೋದು ಇದೆಲ್ಲ ಮಾಡಿಕೊಂಡು ನಾವು ಅಡುಗೆ ಮಾಡೋದನ್ನ ಕಲಿತುಕೊಂಡದ್ದು ಇದೆಲ್ಲ ನಮ್ಮ ತಾಯಿ ಮಾಡ್ತಾಯಿದ್ದರು ನಮ್ಮ ತಾಯಿ ಮಾಡೋದನ್ನು ನೋಡಿಕೊಂಡು ನಾವು ಕಲ್ತುಕೊಂಡದ್ದು ಆ ಅಡಿಗೆ ಮಾಡೋದನ್ನ ಆಗ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾಯಿದ್ದದ್ದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಕಲಿತುಕೊಂಡೆ ಇದರಿಂದ ನನಗೆ ಅಡುಗೆ ಬಗ್ಗೆ ತುಂಬ ಆಸಕ್ತಿ ಇತ್ತು ಓದು ಓದಕ್ಕೂ ಓದ್ತಿದ್ದೆ ಅಡುಗೆನು ಮಾಡ್ತಿದ್ದೆ ನಾನು ಸ್ಕೂಲ ಸ್ಕೂಲಿಂದ ಬಂದಮೇಲೆ ರಜಾ ದಿನಗಳಲ್ಲಿ ಸ್ಕೂಲಿನ ರಜಾ ದಿನಗಳಲ್ಲಿ ಅಡುಗೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಕೊಟ್ಟೆ ನಾನು ಅಡುಗೆ ಮಾಡೋದನ್ನ ಕಲ್ತುಕೊಂಡೆ ಅಡುಗೆ ಮಾಡೋದು ಕಲ್ತುಕೊಂಡು ಅಮ್ಮ ಎಲ್ಲ ಎನ್ಕರೇಜ್ ಮಾಡ್ತಾಯಿದ್ದರು ಅದು ಹೇಗೆ ಸ್ವಲ್ಪ ಉಪ್ಪು ಖಾರ ಏನೇ ಸ್ವಲ್ಪ ಕಡಿಮೆ ಆದರೂ ಜಾಸ್ತಿ ಆದರೂ ಅದನ್ನೆಲ್ಲ ನೋಡಿ ಸರಿ ಮಾಡ್ಕೊಳ್ಳೋ ರೀತಿನ ಹೇಳ್ಕೊಡ್ತಾಯಿದ್ದರು ಇದರಿಂದಾಗಿ ನಾನು ಅಡುಗೆ ಕಲೀತಾ ಕಲೀತಾ ಹಾಗೆ ಮುಂದೆ ನಾನು ಮದುವೆ ಮಾಡ್ಕೊಂಡು ಬಂದಮೇಲೆ ನಮ್ಮ ಗಂಡನ ಮನೆಯಲ್ಲೂ ಅಷ್ಟೇ ಅಲ್ಲಿ ಬಂದ ತಕ್ಷಣ ನನಗೆ ಅಡುಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದನೇ ಕಲಿತು ಬಂದಿರೋದ್ರಿಂದ ನನ್ಗೇನು ಅನ್ನಿಸ್ತು ಅಂತಂದರೆ ಅದು ಒಂದು ಗೇಮ್ ಥರ ಆಗೋಯ್ತು ಒಂದು ಆಟದ ಥರ ಆಗೋಯ್ತು ಅಡುಗೆ ಹೀಗಾಗಿ ಅದು ಯಾವ ರೀತಿ ಅಡುಗೆ ಮಾಡಬೇಕು ಯಾವ ರೀತಿ ಜ ನಮ್ಮ ಮನೆ ಸದಸ್ಯರಿಗೆ ಇಷ್ಟ ಆಗುತ್ತೆ ಅಡುಗೆ ಅದನ್ನು ಮಾಡೋದು ಎಲ್ಲಾ ಕಲಿತಾ ಹೋದೆ ಆಮೇಲೆ ಮತ್ತೆ ಬಾಣಂತಿಯರ ಅಡುಗೆ ಹೇಗೆ ಮಾಡೋದು ಮತ್ತೆ ಮಕ್ಳಗಳಿಗೆ ಯಾವ ಥರ ಅಡಿಗೆ ಮಾಡ್ಕೊಡಬೇಕು ಇವನ್ನೆಲ್ಲ ನಾನೇ ಕಲ್ತುಕೊಂಡೆ ಯಾಕೆಂದರೆ ನಮ್ಮ ತಾಯಿ ಹೇಳ್ಕೊಡೋದ್ರಿಂದ ಬಾಣಂತಿಯರ ಅಡ್ಗೆಗಳು ಯಾವ ರೀತಿ ಮಾಡೋದು ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು ಈ ಮೆಣಸು ಜೀರಿಗೆ ಶುಂಠಿ ಇವೆಲ್ಲ ಉಪ್ಯೋಗ್ಸೋದ್ರಿಂದ ನಮ್ಮ ಹೆಲ್ತು ಹೆಲ್ತಿಗೆ ಬರುವಂಥ ನೆಗಡಿ ಶೀತ ಇವೆಲ್ಲನು ಯಾವ ರೀತಿ ದೂರ ಮಾಡ್ಕಬೋದು ಯಾವ ರೀತಿ ಇದ್ಮಾಡ್ಕಬೇಕು ಅನ್ನೋದ್ನೆಲ್ಲನು ಅಡುಗೆಯಿಂದನೇ ನಾವು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನೆಲ್ಲ ನಾನು ನಮ್ಮ ತಾಯಿಂದನೇ ಕಲ್ತ್ಕೊಂಡೆ ಕಲ್ತುಕೊಂಡು ನಾನು ಯಾವ ರೀತಿ ಅಡುಗೆಗಳು ಅಂತ ಅಂದರೆ ವೆಜ್ಜು ಮಾಡ್ತೀನಿ ನಾನ್ ವೆಜ್ಜು ಮಾಡ್ತೀನಿ ನಾನ್ ವೆಜ್ಜಲ್ಲಿ ನಾಟಿ ಕೋಳಿ ಸಾಂಬರನ್ನ ಮಾಡ್ತೀನಿ ನಾನು ಅದನ್ನು ಅಮ್ಮನ ಮನೆದೇ ಬೇರೆ ಥರ ಮಾಡ್ತಿದ್ರು ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಬೇರೆ ಥರ ಮಾಡ್ತಾರೆ ಯಾ ಈಗ ಯಾವ ರೀತಿ ಇಲ್ಲಿ ನಮ್ಮ ತಾಯಿ ಮ ತಾಯಿ ಮನೆ ಯಾವ ರೀತಿ ಮಾಡ್ತಾಯಿದ್ದರು ಅಂತ ಅಂದರೆ ಎಲ್ಲಾ ಖಾರನು ಮಿಕ್ಕ ಎಲ್ಲಾ ಮಸಾಲೆ ಐಟಮ್ಸನೆಲ್ಲನು ಒಂದೇ ಸರಿ ಹಾಕ್ಕೊಂಡು ಅವರೇ ಒಂಥರ ಮಾಡ್ತಾಯಿದ್ದರು ಆದರೆ ತ ಗಂಡನ ಮನೆಯಲ್ಲೇ ಬೇರೆ ಥರ ಎಲ್ಲ ಹಾಕುವಂಥ ಪದಾರ್ಥಗಳನ್ನೆಲ್ಲ ಹುರಿದು ಮಾಡ್ತಾಯಿದ್ದರು ಆ ನನಗೆ ಈಗ ನನ್ನ ತಾಯಿ ಮನೆ ಮಾಡೋ ಅಡುಗೆಗಿಂತ ನಮ್ಮ ಗಂಡನ ಮನೆ ಮಾಡೋ ಅಂಥ ಕಲಿತಿರೋ ನಮ್ಮ ಅತ್ತೆಯಿಂದ ಕಲಿತಿರೋದೆ ನನಗೆ ತುಂಬ ಖುಷಿ ಅಂತ ಹೇಳತ್ತೆ ನನಗೆ ತಾಯಿನು ಹೇಳ್ಕೊಟ್ಟಿದಾರೆ ನಮ್ಮ ಅತ್ತೆನು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಅಡಿಗೆಗಳನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಸೊಪ್ಪಿನ ಸಾಂಬರ್ಗಳನ್ನೆಲ್ಲ ಮಾಡ್ತೀವಿ ಮತ್ತೆ ಕಾಳುಗಳ್ನ ಮೊಳಕೆ ಕಟ್ಟಿ ಸಾಂಬಾರ್ಗಳು ಮಾಡೋದು ಮಕ್ಕಳುಗಳಿಗೆ ಯಾವ ರೀತಿ ಇಷ್ಟ ಆಗುವಂಥದು ದೊಡ್ಡವ್ರ್ಗೆ ಯಾವ ರೀತಿ ಅಡುಗೆ ಮಾಡಬೇಕು ಆದಷ್ಟು ಖಾರಗಳನ್ನ ಕಡಿಮೆ ಹಾಕದು ಆದಷ್ಟು ಸ್ಪೈಸಿ ಐಟಮ್ಸ್ಗಳನ್ನ ಕಡಿಮೆ ಯೂಸ್ ಮಾಡಿ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಯೂಸ್ ಮಾಡಿ ಒಳ್ಳೆ ರುಚಿಕರವಾದ ಅಡುಗೆಗಳ್ನ ಮಾಡುವಂತನ್ನೆಲ್ಲ ನಾನು ಮಾಡ್ತೀನಿ ಎಲ್ಲರು ನಮ್ಮ ಅಡುಗೆಗಳನ್ನ ಎಲ್ಲಾರು ಇಷ್ಟಪಟ್ಟೆ ಊಟ ಮಾಡ್ತಾರೆ ಯಾರು ಈ ರೀತಿ ರಿಜೆಕ್ಟ್ ಮಾಡಲ್ಲ ಮಕ್ಕಳೇ ಆಗಲಿ ಯಾರೇ ಆಗಲಿ ಅವರಿಗೆ ಅನುಕೂಲವಾಗಿ ಯಾವ ರೀತಿ ಇಷ್ಟ ಐತದೆ ಅದನ್ನೆಲ್ಲ ಇದ್ಮಾಡ್ತೀವಿ ಆದಷ್ಟು ನಮಗೇನು ಅಂದರೆ ನಮ್ಮ ತಾಯಿ ನಮ್ಮ ನಮ್ಮ ತಾಯಿನೇ ಫಸ್ಟು ನಮಗೆ ಅಡುಗೆಗಳನ್ನ ಹೇಳ್ಕೊಟ್ಟಿದ್ದು ಯಾಕೆಂದರೆ ಕೈಯಲ್ಲಿ ರುಬ್ಬಿ ಮಾಡ್ತಾಯಿದ್ವಿ ಆವಾಗ ಆವಾವಾಗೆಲ್ಲ ಮಿಕ್ಸಿ ಏನು ಇರಲಿಲ್ಲ ಕೈಯಲ್ಲೇ ರುಬ್ಬೋದು ಮತ್ತೆ ಸೌದೆ ಒಲೆಯಲ್ಲಿ ಇಟ್ಟು ಮಾಡೋದ್ರಿಂದ ಆರೋಗ್ಯನು ಚೆನ್ನಾಗಿರ್ತಿತ್ತು ನಮಗೆ ಆಗ ಗಂಡನ ಮನೇಗೆ ಬಂದಮೇಲೆ ಸೀಮೆಎಣ್ಣೆ ಸ್ಟೌವ್ ಅದನ್ನ ಒಂದು ಟೌನಗೆ ಮದುವೆ ಆದಾಗಿದ್ದು ಟೌನಗ್ ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲೇ ಆದಷ್ಟು ಎಷ್ಟು ಏನು ಅಂಥ ಒಲೆಗಳು ಅವು ಇವು ಇರಲಿಲ್ಲ ಅದರಿಂದಾಗಿ ಸ್ಟೌವ್ ಸೀಮೆಣ್ಣೆಯಲ್ಲಿ ಯೂಸ್ ಮಾಡ್ಕಂಡ್ ಅಡುಗೆ ಮಾಡ್ತಾಯಿದ್ವಿ ಆಮೇಲೆ ಆಮೇಲೆ ಕ್ರಮೇಣ ಗ್ಯಾಸ್ಗಳಲ್ಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿದ್ವಿ ಕುಕ್ಕರು ಇವು ಎಲ್ಲಾ ಆಗೆಲ್ಲ ಏನು ಅಂದರೆ ಪಾತ್ರೆಗಳನ್ನೆಲ್ಲ ಅಲ್ಲೇ ಅಡುಗೆ ಮಾಡ್ತಾಯಿದ್ವಿ ನಾವು ಪಾತ್ರೆಗಳಲ್ಲೇ ಇಟ್ಟು ಪಾತ್ರೆಯಲ್ಲೆ ಬೇಯಿಸಿ ಪಾತ್ರೆಯಲ್ಲೆ ಮಾಡ್ತಾಯಿದ್ವಿ ಆದಷ್ಟು ಈಗೇನು ಅಂದರೆ ಕುಕ್ಕರ್ಗಳು ಬಂದಿದೆ ಕುಕ್ಕರಲ್ಲಿ ತಗೊತೀವಿ ಅಡುಗೆ ಮಾಡ್ತೀವಿ ಆಗ ಟೈಮ್ ಹಿಡಿತಾ ಇತ್ತು ಅಡುಗೆ ಮಾಡೋಕ್ಕೆ ಯಾಕೆ ಅಂತ ಅಂದರೆ ಒಲೆ ಹಚ್ಚಬೇಕು ಎಲ್ಲ ರೆಡಿ ಮಾಡ್ಕೊಬೇಕು ಖಾರ ರುಬ್ಕೋಬೇಕು ಮಾಡಬೇಕು ಈಗೇನಿಲ್ಲ ಐದು ನಿಮಿಷದ ಅಡುಗೆ ಅಂತ ಅಂದರೆ ಈಗೇನು ಒಂದು ನಿಮ್ಮ ಅರ್ಧ ಗಂಟೆ ಒಳಗೆ ಅಡುಗೆಗಳ್ನ ರೆಡಿ ಮಾಡಿ ಕೊಟ್ಟ್ಬಿಡ್ಬೌದು ಆದಷ್ಟು ನಾವು ಏನು ಅಂದರೆ ಅಡುಗೆ ಪ್ರತಿದಿನ ನಾವು ಬಳಸುವಂಥದ್ದು ನಮ್ಮ ಜೀವಿತಾವಧಿಯವರೆಗು ನಮಗೆ ಶಕ್ತಿಯನ್ನು ಕೊಡುವಂಥ ಪದಾರ್ಥ ಅಡುಗೆ ಊಟ ನಾವು ಒಂದು ಹೆಂಗಸು ಒಂದು ಒಂದು ಮಹಿಳೆ ಒಬ್ಬ ಪ್ರತಿಯೊಬ್ಬ ಸದಸ್ಯನನ್ನು ಆರೋಗ್ಯವಾಗಿ ಇಡಬೇಕು ಅಂತಂದರೆ ಒಬ್ಬ ಮಹಿಳೆನೇ ಕಾರಣ ಯಾಕೆಂದರೆ ನಾವು ಯಾವ ರೀತಿ ಆಹಾರ ಪದಾರ್ಥಗಳನ್ನು ತೊಳೆದು ಶುಚಿಯಾಗಿಟ್ಟು ಅಡುಗೆ ಮನೆಯನ್ನೆಲ್ಲ ಶುಚಿಯಾಗಿಟ್ಕಂಡು ಆಹಾರ ಪದಾರ್ಥಗಳನ್ನೆಲ್ಲ ಶುಚಿಯಾಗಿಟ್ಕಂಡು ಆದಷ್ಟು ನಮ್ಮ ಒಳ್ಳೆ ಆಹಾರಗಳನ್ನು ತಯಾರಿಸಿ ಮನೆಯ ಸದಸ್ಯರಿಗೆ ಕೊಡೋದ್ರಿಂದ ಏನಾಯ್ತದೆ ಅಂದರೆ ಅವರ ಆರೋಗ್ಯಗಳನ್ನು ನಾವು ಕಾಪಾಡ್ಬೋದು ಎಲ್ಲ ಮೂಲ ಕಾರಣನೇ ಮಹಿಳೆ ಮಹಿಳೆಯಿಂದನೇ ಎಲ್ಲಾ ಆರೋಗ್ಯ ಮನಷ್ ನಮ್ಮ ಒಂದು ಕುಟುಂಬದ ಆರೋಗ್ಯ ಮಹಿಳೆ ಕೈಯಲ್ಲೇ ಇರುತ್ತೆ ಮುನ್ ನೀರು ಶುದ್ಧವಾದ ನೀರನ್ನು ಬಳಸೋದು ಶುದ್ಧವಾದ ಪದಾರ್ಥಗಳನ್ನು ಹಾಕಿ ಅಡುಗೆ ಮಾಡೋದು ಅಯ್ಯೋ ಏನೋ ಒಂದು ಬೇಯಿಸಬೇಕು ಅನ್ಬುಟ್ಟು ಬೇಯಿಸಬಾರ್ದು ಮನಸ್ಸು ಇಚ್ಛೆಯಿಂದ ಅಡುಗೆ ಮಾಡಿ ಮನೆಯ ಸದಸ್ಯರಿಗೆ ಬಡಿಸೋದ್ರಿಂದ ಅವರು ಖುಷಿಯಾಗಿ ತಿಂತಾರೆ ನಮಗೂ ಒಂದು ತೃಪ್ತಿ ಅನ್ನೋದಿರ್ತದೆ ನಮ್ಮ ಮನೆಯವ್ರ ಆರೋಗ್ಯನ ನಾವು ಕಾಪಾಡ್ತಾ ಇದ್ದೀವಿ ಅನ್ನೋ ಒಂದು ತೃಪ್ತಿನು ಸಹ ನಮಗೆ ಇರುತ್ತೆ ಉಪ್ಸಾರು ಈ ಮ್ಯಾವ್ ನಮ್ಮ ಕಡೆಯೆಲ್ಲ ಉಪ್ಸಾರ್ಗಳನ್ನ ಜಾಸ್ತಿ ಮಾಡ್ತೀವಿ ಈ ಹಸಿ ಕಾಳು ಕಾಲದಲ್ಲಿ ಉಪ್ಸಾರ್ಗಳನ್ನ ಮಾಡೋದು ಸೊಪ್ಪುಗಳನ್ನ ಹಾಕಿ ಪಲ್ಯಗಳನ್ನು ಮಾಡೋವಂಥದು ಆದಷ್ಟು ಒನ್ನೊಂದು ಒಂದು ದಿನ ಪ್ರತಿ ದಿನ ಒಂದು ಊಟದ ಜೊತೆಗೆ ಒಂದು ಪಲ್ಯ ಮಾಡಿ ಮಕ್ಳಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯನು ಚೆನ್ನಾಗಿರುತ್ತೆ ಅದು ಅದು ಅಲ್ಲದೇ ಇದೊಂದು ಅಡುಗೆ ಅನ್ನೋದನ್ನ ನಾವು ಹವ್ಯಾಸ ಅಂತಾನೇ ನಾನು ಅನ್ಕಂಬಿಟ್ಟಿದ್ದೀನಿ ಏನೇ ಒಂದಾದ್ರು ಅಡುಗೇನು ಒಂದು ಹವ್ಯಾಸನೇ ಅದು ಅದು ಒಂದು ಹವ್ಯಾಸನೇ ಎಂಥ ಪ್ರತಿಯೊಬ್ಬ ಮಹಿಳೆನು ಅಡುಗೇನ ಕಲಿಲೇಬೇಕು ಯಾಕೆಂದರೆ ಏನಾಗಿ ಈ ಈ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಓಟ್ಲ್ ಗೀಟ್ಲ್ಗಳಲ್ಲಿ ತರಿಸಿಕೊಂಡು ತಿಂದ್ಬಿಡ್ತಾರೆ ಅದನ್ನು ಆದಷ್ಟು ಕಡಿಮೆ ಮಾಡಿಬಿಟ್ಟು ನಾವು ಮನೆಯಲ್ಲೇ ಶುದ್ಧವಾದ ಶುಚಿಯಾದ ಆಹಾರವನ್ನು ತಯಾರು ಮಾಡಿಕೊಂಡು ತಿನ್ನೊದ್ರಿಂದ ನಮ್ಮ ಆರೋಗ್ಯನು ನಾವು ಕಾಪಾಡ್ಕೊಬೋದು ನಮ್ಮ ಮನೆಯಲ್ಲೇ ಕಷಾಯಗಳನ್ನ ಮಾಡ್ಕೊಂಡು ಕುಡಿಬೋದು ನಮ್ಮ ಮನೆಲ್ಲೇ ಸ್ವಚ್ಛವಾ ಸ್ವಚ್ಛವಾದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಮಾಡುವಂಥದ್ನೆ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಯಾರು ಮಾಡ್ಕೊಂಡು ತಿನ್ನೋದ್ರಿಂದೇನಾಗತ್ತೆ ನಮಗೆ ಆರೋಗ್ಯನ ನಾವೇ ಕಾಪಾಡ್ಕಬೋದು ಹೊರಗಡೆಯಿಂದ ಗೋಬಿ ಮ ಗೋಬಿ ಎಲ್ಲ ತರ್ಸ್ಕಂಡು ತಿನ್ನದ್ ನಾವೇ ಆದಷ್ಟು ನಾವೇ ಮನೆಯಲ್ಲಿ ಕಲಿತು ನಾವೇ ಮಾಡೋದ್ರಿಂದ ಏನಾಯ್ತದೆ ನಮಗೆ ಮನೆಯವ್ರ ಆರೋಗ್ಯನ ನಾವೇ ಕಾಪಾಡಿದಂಗೆ ಆಗುತ್ತೆ ಮನೆಯವ್ರನ್ನ ಆದಷ್ಟು ನಮ್ಮ ಮನೆಯವ್ರ ಆರೋಗ್ಯನ ನಾವು ಕಾಪಾ ಬೇರೆ ಕಡೆ ಇದ್ಮಾಡೋವಂಗೆ ಮಾಡಬಾರ್ದು ಓಟೆಲಲ್ಲಿ ತಿನ್ನುವಂಗೆ ಮಾಡಬಾರ್ದು ಪ್ರತಿಯೊಬ್ಬ ಮಹಿಳೆನು ಅಷ್ಟೇ ಅಡುಗೇನ ಒಂದು ಕಲೆ ಅಂತಾನೇ ತಿಳ್ಕೊಂಡು ಅದು ಒಂದು ಗೇಮ್ ಅಂತ ತಿಳ್ಕೊಂಡು ಅಡುಗೆ ಮನೇಲಿ ನಿಂತು ಅಡುಗೆ ಮಾಡೋದ್ರಿಂದ ಏನಾಯ್ತದೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಬೋದು ನಾವು ಕೆಲವೊಂದು ಡಿಶಸ್ಗಳ್ನೆಲ್ಲ ಮಾಡ್ತೇನೆ ನಾನು ಬಿರಿಯಾನಿ ಮಾಡ್ತೇನೆ ಕಬಾಬು ಎಲ್ಲಾ ನಾವು ಓಟ್ಲಲ್ಲಿ ತಿನ್ನು ಇಷ್ಟಪಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಎಲ್ಲಾರು ಇಷ್ಟಪಟ್ಟು ತಿಂತಾರೆ ಆದಷ್ಟು ನಾವೇನು ಮಾಡ್ತೀವಿ ಅಂದರೆ ಫುಡ್ ಕಲರ್ಗಳನ್ನೆಲ್ಲ ಯೂಸ್ ಮಾಡಲ್ಲ ಫುಡ್ ಕಲರ್ ಯೂಸ್ ಮಾಡಲ್ಲ ಬೆಳ್ಳುಳ್ಳಿ ಮೆಣಸು ಶುಂಠಿ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಇಂತಹ ಐಟಮ್ಗಳನ್ನ ನಾವು ಹಾಕಿ ಮಾಡೋದರಿಂದ ಏನಾಯ್ತದೆ ಆರೋಗ್ಯ ಲೈಟಾಗಿ ಹಾಕಬೇಕು ಏನುವೇ ಜಾಸ್ತಿಯಾಗಿ ಹಾಕೊಂಡು ಮಾಡಬಾರ್ದು ಇದನ್ನೆಲ್ಲ ಅವನ್ನೆಲ್ಲ ಹಾಕೊಂಡು ಮಾಡೋದ್ರಿಂದ ನಮ್ಗೇನಾಯ್ತದೆ ಆರೋಗ್ಯನು ಚೆನ್ನಾಗಿ ಸಿಕ್ತದೆ ನನ್ನ ನಮ್ಮ ನಾನು ಚಿಕ್ಕಂದ್ರಿಂದನು ಅಡುಗೆ ಮೇಲೆ ತುಂಬ ಒಲವು ಇತ್ತು ಎಲ್ಲ ಪ್ರೀತಿನು ಇತ್ತು ರೊಟ್ಟಿಗಳು ಮಾಡ್ತೀವಿ ಎಲ್ಲಾ ರೊಟ್ಟಿಗಳನ್ನ ಹೇಗ್ ಮಾಡ್ತೀವಿ ಅಂತಂದರೆ ಸೊಪ್ಪುಗಳನ್ನು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಯಾವ ಮಕ್ಕಳುಗಳು ಹಾಗೆ ಕೊಟ್ಟರೆ ಏನು ತಿನ್ನೋದಿಲ್ಲ ಆಗೇನು ಮಾಡ್ತೀವಿ ತುರಿದು ಅದನ್ನಾಕಿ ಕಾಯಿ ಕಾಯಿತುರಿ ಹೆಚ್ಚಾಕಿ ಎಲ್ಲ ಮಾಡೋದ್ರಿಂದ ಮಕ್ಳಿಗೆ ಏನಾಯ್ತದೆ ಆ ಆಹಾರನ ನೋಡ್ತಿದ್ದಂಗೆ ಕಲರ್ಫುಲ್ಲಾಗಿ ಕಾಣೋದ್ರಿಂದ ಮಕ್ಕಳುಗಳು ತಿನ್ಕೋತಾರೆ ಹೊರಗಡೆ ತಿನ್ಬೇಕಾರೆ ನ್ಯೂಡಲ್ಸು ನೂಡಲ್ಸ್ನ ನಾವೇ ಮಾಡ್ತೀವಿ ತರಕಾರಿ ಎಲ್ಲ ಹೆಚ್ಚಾಕಿ ನಾವೇ ಮಾಡೋದ್ರಿಂದ ಮಕ್ಳಿಗೇನು ಅನ್ಸುತ್ತೆ ಡಿಫ್ರೆಂಟಾಗೈತದೆ ಆಮೇಲೆ ಬಿಸಿ ಬಿಸಿಯಾಗಿ ಸಿಗುತ್ತೆ ಅದು ಅಲ್ಲದೇ ನಾವೇ ಮಾಡೋದ್ರಿಂದ ಮಕ್ಳಗಳ ಆರೋಗ್ಯನು ನಾವೇ ಕಾಪಾಡ್ದಂಗಾಗುತ್ತೆ ಅದರಿಂದ ನಮ್ಮ ಕುಟುಂಬದ ಸದಸ್ಯರಿಗೆಲ್ಲ ನಾವು ಮಾಡೋ ಅಡುಗೇನು ಇಷ್ಟ ಆಗುತ್ತೆ ನಾವು ನಾವು ಮೊ ನಾವು ಮೂವತ್ತು ವರ್ಷದಿಂದ ಸುಮಾರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀನಿ ಯಾವತ್ತು ನಾವು ಹಾಗೆ ಹೀಗೆ ಅಡುಗೆ ಮಾಡಲ್ಲ ಮಾಡಲ್ಲ ನೀಟಾಗಿ ಶುಚಿಯಾಗಿ ಶುಚಿತ್ವವಾಗಿ ಅಡುಗೆ ಮಾಡ್ತೀವಿ ಆದಷ್ಟು ಬಿಸಿಯಾಗಿ ಆಹಾರಗಳನ್ನ ತಯಾರು ಮಾಡೋದು ಬಿಸಿಯಾಗಿ ಮಕ್ಳಗಳಗೆ ಕೊಡೋದು ರೊಟ್ಟಿಗಳು ಚಪಾತಿಗಳು ಇವನ್ನೆಲ್ಲ ನಾವೇ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಏನಾಯ್ತದೆ ಈಗೆಲ್ಲ ರೆಡಿಮೇಡ್ ಬಂದಿದೆ ಅಂತ ಅಂದ್ಬಿಟ್ಟು ರೆಡಿ ಚಪಾತಿಗಳು ಅವೆಲ್ಲ ತಗೊಂಡ್ಬಂದು ತಿಂತಾರೆ ಆದ್ರು ನಾವೇ ಮನೆಯಲ್ಲಿ ಹಿಟ್ ಹೊಂದ್ಸಿ ಕಲಸಿ ಮಾಡಿ ಚಪಾತಿ ಮಾಡಿ ಯಾವ್ದಾದರೂ ಒಂದು ಪಲ್ಯ ಮಾಡ್ಕೊಟ್ಟಾಗೇನಾಗತ್ತೆ ಮಕ್ಳಗಳಿಗೂ ಆರೋಗ್ಯ ಬರುತ್ತೆ ನಮಗು ಆ ನಮ್ಮ ಆರೋಗ್ಯನು ನಾವು ಕಾಪಾಡ್ಕೊಂಡಂಗಾಗತ್ತೆ ನಾನು ಯಾರಿಗೆ ಅಂದರೆ ನಮ್ಮ ತಾಯಿ ಮತ್ತು ನಮ್ಮ ಅತ್ತೆಯವ್ರ್ಗೆ ಧನ್ಯವಾದ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅವರಿಬ್ಬರ ಪಾತ್ರನು ನಾವು ಅಡುಗೆ ಮಾಡೋದ್ರಲ್ಲಿ ಹೆಚ್ಚಾಗೈತೆ ಬಾಗಿಲು ತಗಿ ತೊಗೊಳಿ ಸಾರ್